ಈಗಿನ ಕಾಲದಲ್ಲಿ ರೇಡಿಯೋ ಅಂತ ಅಂತ ಬಂದರೆ ರೇಡಿಯೋ ಅನ್ನೋದು ಈಗಿನ ಈ ಒಂದು ವಾತಾವರಣದಲ್ಲಿ ಇರ್ಸೊನ್ ಇಡ್ತಕ್ಕಂಥದ್ದು ಏನು ಅಲ್ಲ ಈ ದೂರದರ್ಶನಕ್ಕಿಂತ ರೇಡಿಯೋ ಪ್ರಾಮುಖ್ಯತೆಯನ್ನ ಜಾಸ್ತಿ ಪಡೆದಿರ್ತಕ್ಕಂಥದ್ದು ನಮ್ಮ ಪೂರ್ವಜರ ಕಾಲದಿಂದಲೂ ರೇಡಿಯೋ ರೇಡಿಯೋಗೆ ಇರ್ತಕ್ಕಂಥ ಪ್ರಾಮುಖ್ಯತೆ ಮತ್ತೊಂದಕ್ಕಿಲ್ಲ ರೇಡಿಯೋ ಅನ್ನೋದು ಒಂದು ಉಪಯುಕ್ತಗವಾದಂಥ ಮಾಧ್ಯಮ ರೇಡಿಯೋ ಅಂತಕ್ಕಂಥದ್ದು ಒಂದೇ ವಿಷಯದ ಕುರಿತು ಹೇಳ್ತಕ್ಕಂಥದ್ದು ಒಂದು ಸುದ್ದಿಗಳನ್ನ ಕೇಳಲು ಇಷ್ಟ ಪಡ್ತಿದ್ದ ಅಂತ ಕೇಳಿದರೆ ಅದು ಹೌದು ಅನಿಸ್ತಾ ಇರ್ತಕ್ಕಂಥ ಚಾನಲು ಹಲವಾರು ಚಾನೆಲ್ಗಳಿವೆ ಭಾರತದ್ದಾಗಿರ್ಬೌದು ಕರ್ನಾಟಕ ರಾಜ್ಯದ್ದಾಗಿರ್ಬೌದು ನಮ್ಮ ಉತ್ತರ ಕನ್ನಡ ಜಿಲ್ಲೆನೆ ಆಗಿರ್ಬೌದು ಬೇಕಾಗಿರ್ತಕ್ಕಂಥ ಚಾನೆಲ್ಗಳನ್ನ ನಾವು ಹೋಗಿ ಅವ್ಗಳನ್ನ ಅನ್ಸರಿಸ್ಕೊಂಡು ಸುದ್ದಿಗಳನ್ನ ಕೇಳ್ಬೌದು ಏಕಂತ ಕೇಳಿದರೆ ನಮ್ಮ ಈ ನಮ್ಮ ಮನೋಭಾವನೆಗೆ ಸಂಬಂಧಪಟ್ಟಂತೆ ನಮ್ಮ ಈ ದೂರ ದೂರ ದೂರ ಪ್ರದೇಶಗಳ್ಲಲಿ ಆಗ್ತಕ್ಕಂಥ ಈ ಒಂದು ವ್ಯಾಪಾರ ವಯಿವಾಟಾಗಲಿ ಅಲ್ಲಿ ನಡ್ತಕ್ಕಂಥ ಒಂದು ದಂಧೆ ವ್ಯವಹಾರದಲ್ಲಾಗಲಿ ಅದು ಏನಂತ ನಾವು ಅರಿತುಕೊಳ್ಳುವಂಥದ್ದನ್ನ ನಮ್ಮ ಈ ರೇಡಿಯೋ ತಿಳ್ಸ್ತದೆ ರೇಡಿಯೋನು ಅಂಥದ್ದು ನಮ್ಮ ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೌದು ಈಗಿನ ಒಂದು ಕಾಲದಲ್ಲಿ ಜಾಸ್ತಿ ಪ್ರಾಮುಖ್ಯತೆಯನ್ನು ಪಡ್ದಿಲ್ಲ ಈಗ ಏನು ಅಂತ ಕೇಳಿದರೆ ದೂರದರ್ಶನ ದೂರದರ್ಶನಕ್ಕೆ ಇರ್ತಕ್ಕಂಥದ್ದು ಒಂದು ಬೆಲೆ ರೇಡಿಯೋಗಿಲ್ಲ ಏನೋ ಒಂದು ಸುದ್ದಿ ಕೇಳಬೇಕು ಅಂತ ಅಂದು ಹೇಳಿದರೆ ಸುದ್ದಿ ಮಾಧ್ಯಮದಲ್ಲಿ ರೇಡಿಯೋ ಒಂದು ಪ್ರಮುಖವಾದ ಪಾತ್ರವಯಿಸ್ತದೆ ರೇಡಿಯೋ ಅಂತಾ ಅಂತ ಒಂದು ವಿಷಯ ಬಂದ್ರೆ ರೇಡಿಯೋದಲ್ಲಿ ನಾನಾಥರಗಳನ್ನ ವಿಷಯಗಳನ್ನ ನಾವು ತಿಳ್ಕೊಳ್ಬೌದು ಅವ್ಗಳಲ್ಲಿ ಈ ನಮ್ಮ ರಾಷ್ಟ್ರೀಯ ಚಾನೆಲ್ಗಳನ್ನೂ ನಾವು ತಿಳ್ಕೊಳ್ಬೇಕಂತ ಅಂದೇಳಿದ್ರೆ ಈಗ ನಮ್ಮ ಪ್ರಧಾನ ಮಂತ್ರಿ ಅವರು ಮಾಡ್ತಕ್ಕಂಥ ಭಾಷಣ ಆಗಿರ್ಬೌದು ಸಾಂಸ್ಕ್ರತಿಕ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಜಾನಪದ ನೃತ್ಯ ಆಗಿರ್ಬೌದು ವಿವಿಧ ರೀತಿಯ ಕಾರ್ಯಕ್ರಮಗಳಲ್ಲಿ ಬರ್ತಕ್ಕಂಥ ಈ ಸಂಗೀತಗಳ ಗಳಲ್ ನಾವು ನಮ್ಮ ಈ ರೇಡಿಯೋಗಳಲ್ಲಿ ತಿಳ್ಕೊಳ್ಬೌದಾಗಿದೆ ರೇಡಿಯೋ ಅಂತಕ್ಕಂಥದ್ದು ಒಂದು ಯಾರಿಗೂ ಯಾವುದೇ ಒಂದು ತೊಂದರೆ ತೊಡಕಿಲ್ಲದೆ ತನ್ನ ಪಾಡಿಗೆ ಈಗ ಅವಶ್ಯಕ್ಕೆ ಬರುವ ಒಂದು ಸಂದರ್ಭದಲ್ಲಿ ನಾವು ಅದನ್ನ ಬಳ್ಸ್ಕೊಳ್ತೇವೆ ರೇಡಿಯೋ ಅನ್ನೋದು ಒಂದು ಸಾಮಾಜಿಕ ಜಾಲತಾಣಕ್ಕೆ ಸಂಬಂಧಪಟ್ಟ ಈಗಿನ ಒಂದು ಕಾಲ ಸ್ಥಿತಿಮಿತಿಯಲ್ಲಿ ಆವಶ್ಯಕತೆಗೆ ಈಗಿನ ಒಂದು ಟೈಮಿನಲ್ಲಿ ಏನಂತ ಕೇಳಿದರೆ ಮೊಬೈಲ್ ಈ ದೂರವಾಣಿಯಲ್ಲಿ ಹೇಳುವಂಥದ್ದೇನು ಬಂದಿದೆ ಅದರಿಂದ ಈ ಜನರು ಅವಳಿಕೆಯಲ್ಲಿ ಇದ್ದಾರೆ ಆದ್ದರಿಂದ ಈ ನಮ್ಮ ಈ ಗಡಿಯಂತ ಬಂದರೆ ಈ ದೂರವಾಣಿಗಿಂತ ರೇಡಿಯೋವನ್ನ ಕೆಳಮಟ್ಟದಲ್ಲಿ ನೋಡ್ತಕ್ಕಂಥದ್ದು ಇದೆ ರೇಡಿಯೋವನ್ನ ಅಂತ ಬಂದರೆ ರೇಡಿಯೋದಲ್ಲಿ ಹಲವಾರು ರೀತಿಯ ಚಾನೆಲ್ಗಳು ಇರ್ಬೌದು ಅವ್ಗಳಿಂದ ನಾವು ಹಲವಾರು ರೀತಿಯ ವಿಷಯಗಳನ್ನ ತಿಳ್ಕೊಳ್ಬೌದು ರೇಡಿಯೋದಲ್ಲಿ ನಮಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಹೇಳಿದರೆ ಎಲ್ಲ ರೀತಿಯ ತುರ್ತು ಸಂದರ್ಭದಲ್ಲಿ ನಮಗೆ ಆಧಾರವಾಗಿರ್ತಕ್ಕಂಥದ್ದು ಇರ್ತದೆ ಈ ವಿಷಯಗಳನ್ನ ಅರಿತುಕೊಳ್ಳುವಂಥ ಜ್ಞಾನ ಶಕ್ತಿನು ಇರ್ತದೆ ಈ ರೇಡಿಯೋದಿಂದ ಹಲವಾರು ಚಾನೆಲ್ಗಳು ಇರ್ತವೆ ಅವ್ಗಳನ್ನ ಕೇಳ್ಬೌದು ಆಲಿಸ್ಬೌದು ಯಾವ ರೀತಿಯ ಮನೋಭಾವ ಇರ್ತಾ ಅಂತಾ ಹೇಳ್ತಾ ಈ ಈ ರೇಡಿಯೋ ಸುದ್ದಿಯನ್ನ ಇಷ್ಟ ಪಡ್ತಾರೆ ಅಂತ ಇಲ್ಲಿಗೆ ಇದನ್ನ ಬ ಮುಗಿಸ್ತಾ ಇದ್ದೇನೆ